ಸೊ ನಾನು ನನ್ನ ಪ್ರಕಾರ ನಾನು ಸುದ್ದಿ ಸಮಾಚಾರವನ್ನು ತಿಳಿಯಲು ನಾನು ನ್ಯೂಸ್ ಪೇಪರನ್ನು ಓದುತ್ತೇನೆ ಡೈಲಿ ಸಮಾಚಾರವನ್ನು ಪಡೆಯಲು ಒಳ್ಳೆಯ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ಗಿಂತ ನ್ಯೂಸ್ ಪೇಪರ್ ತುಂಬ ಬಹಳ ಮುಖ್ಯವಾಗತ್ತೆ ಯಾಕಂತಂದರೆ ಇಡೀ ನಮ್ಮ ದೇಶ ಕರ್ನಾಟಕ ಏನೇ ಆಗಿರಲಿ ಯಾವುದೇ ಒಂದು ವಿಷಯ ಏನೇ ಒಂದು ಹೊಸ ವಿಷಯ ನಡೆದ್ರು ಸಹ ನಮ್ಮ ನ್ಯೂಸ್ ಪೇಪರಿನಲ್ಲಿ ತಿಳಿಸ್ತಾರೆ ಸೊ ಇದ್ರಿಂದ ನಾನು ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ಏನು ಯೂಸ್ ಮಾಡೋದಿಲ್ಲ ನಾನು ಬಳಸುವಂಥದ್ದು ನ್ಯೂಸ್ ಪೇಪರ್ ನಾನು ದಿನನಿತ್ಯ ನ್ಯೂಸ್ ಪೇಪರನ್ನು ಓದು ಓದುತ್ತೇನೆ ಹಾಗು ಅದರ ಅದರಲ್ಲಿರೋವಂಥ ವಿಚಾರಗಳನ್ನು ನಾನು ತಿಳಿದುಕೊಳ್ಳುತ್ತೇನೆ ಸೊ ನಮ್ಮ ಕುಟುಂಬದಲ್ಲಿ ಯಾರು ಇನ್ಸ್ಟಾಗ್ರಾಮ್ ಪೇಸ್ಬುಕ್ ಅಥ್ವಾ ಇನ್ಸ್ಟಾಗ್ರಾಮ್ ಬಳ್ಸೋದಿಲ್ಲ ಮೇಬಿ ಇನ್ಸ್ಟಾಗ್ರಾಮ್ ಬಳ್ಸಿದ್ರು ಅದರಿಂದ ಈ ಕಾಂಪಿಟೇಟಿವ್ ಫಿ ಎಕ್ಸಾಮ್ಸ್ಗೆ ಕ್ವೆಶನ್ಸ್ ಅಪ್ಲೋಡ್ ಮಾಡ್ತಿರ್ತರೆ ಸೊ ಅದರಿಂದ ಏನು ಅದರಿಂದ ಉಪಯೋಗ ಆಗತ್ತೆ ಬಟ್ ಪೇಸ್ಬುಕ್ಕು ಟ್ವಿಟರ್ ಅಲ್ಲಿ ನನಗೆ ಅಷ್ಟೊಂದು ತಿಳುವಳಿಕೆ ಇಲ್ಲ ಯಾಕಂದರೆ ನಾನು ಅಷ್ಟೊಂದು ಯೂಸ್ ಮಾಡಿಲ್ಲ ಪೇಸ್ಬುಕ್ಕು ಮತ್ತು ಟ್ವಿಟರ್

ಇನ್ಸ್ಟಾಗ್ರಾಮ್ ಅದರಿಂದ ಸ್ವಲ್ಪ ಉಪಯೋಗ ಇದೆ ಬಟ್ ನಮ್ಮ ಕುಟುಂಬದಲ್ಲಿಅಥ್ವಾ ನಾನಾಗಲಿ ಇನ್ಸ್ಟಾಗ್ರಾಮ್ ಯಾವುದು ಬಳಸುತ್ತಿಲ್ಲ ಯಾವುದೇ ಮಾಧ್ಯಮಗಳಿಂದ ನಾನು ದೂರ ಯಾ ಎಲ್ಲಾ ಮಾಧ್ಯಮಗಳಿಂದ ನಾನು ದೂರ ಇದ್ದೇನೆ ಸೊ ಇದರಿಂದ ದಿನನಿತ್ಯ ನ್ಯೂಸ್ ಪೇಪರನ್ನು ಓದಬೇಕು ಸೊ ಇಷ್ಟು ನನ್ನ ಅನಿಸಿಕೆ